ಹಾಂ ಗುರು ಏನು ಗುರು ಟಿಫನ್ ಇವತ್ತು ನಿಮ್ಮನೆಯಲ್ಲಿ ನಮ್ಮನೆಯಲ್ಲಿ ಇವತ್ತು ಯಾರೂ ಇಲ್ಲ ಹೀಗಾಗಿ ಹೋಟ್ಲಿಂದ ತರಿಸ್ಕೋಬೇಕು ಗುರು ಗುರು ಹೋಟ್ಲು ಯಾವ ಹೋಟ್ಲ್ ತರಿಸ್ಕೋಬೇಕು ಅಂಥೇಳಿ ಗೊತ್ತಾಗ್ತಾ ಇಲ್ಲ ಬೇರೆ ಬೇರೆ ಹೋಟ್ಲೆನೋ ತೋರಿಸ್ತಾಯಿದೆ ಈ ಫುಡ್ ಡೆಲಿವರಿ ಆ್ಯಪಲ್ಲಿ ನೋಡಿದ್ರೆ ಬೇಕಾದಷ್ಟು ಹೋಟೆಲ್ಸ್ ಏನೋ ಕಾಣಿಸ್ತಾಯಿದೆ ಯಾವ ಹೋಟ್ಲಲ್ಲಿ ತರಿಸ್ಕೋಬೇಕು ಗೊತ್ತಾಗ್ತ ಇಲ್ಲ ಹೌದು ಸಹನಾ ದರ್ಶಿನಿ ಹೆಂಗೆ ಗುರು ಸಹನಾ ದರ್ಶಿನಿಯಲ್ಲಿ ಚೆನ್ನಾಗಿರುತ್ತಾ ಹೇಗೆ ಟಿಫನ್ನು ಸಹನಾ ದರ್ಶಿನಿಯಲ್ಲಿ ಹೇಗೆ ರೇಟ್ಸ್ ಯಾವ ಥರ ಇರುತ್ತೆ ಅಥ್ವಾ ತಿಂಡಿ ಏನು ಚೆನ್ನಾಗಿರುತ್ತೆ ಗುರು ಅಲ್ಲಿ ದೋಸೆ ಚೆನ್ನಾಗಿರುತ್ತಾ ಇಡ್ಲಿ ಚೆನ್ನಾಗಿರುತ್ತಾ ಬೇರೆಯೆಲ್ಲ ಬೇಡ ಗುರು ಅವೆಲ್ಲ ಬೇರೆವೆಲ್ಲ ಇಷ್ಟ ಆಗೊಲ್ಲ ಹ್ಞೂ ದೋಸೆ ಆದರೆ ಹೇಗೋ ತಿನ್ಬೋದು ಹೌದು ದೋಸೆ ಕಳಿಸ್ಕೊಡ್ತಾರಲ್ಲ ಎಷ್ಟೊತ್ತಲ್ಲಿ ಬರುತ್ತೆ ಅದು ಬೇಗನೇ ಬಂದುತ್ತ ಅಥ್ವಾ ಟೈಮ್ ಏನಾದ್ರು ತೊಗೋಳ್ತಾರ ಅದು ಬರುವಷ್ಟೊತ್ತಿಗೆ ತಣ್ಣಗಾಗಿರುತ್ತಾ ಹೆಂಗೆ ಗುರು ಅದು ಅದು ಮತ್ತೆ ಅದರ ಜೊತೆಯಲ್ಲಿ ಬೇರೆ ಏನಾದರು ಆ್ಯಪ್ಸ್ ಬೇರೆ ಏನಾದರು ಇದಿರುತ್ತಾ ಆಫರ್ಸ್ ಇರುತ್ತಾ ಒಂದು ದೋಸೆ ತೊಗೊಂಡ್ರೆ ಇನ್ನೊಂದು ದೋಸೆ ಫ್ರೀ ಥರವೋ ಅಥ್ವಾ ಬೇರೆ ಒಂದು ದೋಸೆ ತೊಗೊಂಡ್ರೆ ಇಡ್ಲಿ ಫ್ರೀ ಈ ಥರ ಏನಾದ್ರು ಆಫರ್ಗಳು ಇರುತ್ತಾ ಗುರು ಅದೇನಾದ್ರು ಇದ್ರೆ ಸ್ವಲ್ಪ ಹೇಳು ನೀ ಅದು ತರಿಸ್ಕೊಂಡಿದ್ಯಾ ಹೆಂಗೆ ನೀನು ತರಿಸ್ಕೊಂಡಿದ್ರೆ ಅದು ಎಲ್ಲಿ ತರಿಸ್ಕೊಂಡೆ ಏನು ತರಿಸ್ಕೊಂಡಿದ್ಯಾ ಸ್ವಲ್ಪ ಹೇಳಿದ್ರೆ ಅದನ್ನೇ ನಾನು ತರಿಸಿಬಿಡ್ತೀನಿ ಗುರು ಯಾಕೆ ಸುಮ್ನೆ ಹೇಳು ನೋಡಿ ಹೇಳು